ಹಲೋ ಹೇಳಿ ರೀ ಹಾಂ ಹೌದು ರೀ ಹೇಳು ರೀ ಏನು ಪ್ರಾಬ್ಲಮ್ ಇತ್ತು ಹ್ಞೂ ಯಾವಾಗ ಕಳ್ದತ್ ರೀ ಹೌದ್ರಿ ಎಲ್ಲಿ ಯಾವ ಏರಿಯಾಗಿ ಹೋಗಿದ್ರಿ ಮೊಬೈಲ್ ಎಲ್ಲಿ ಕಳ್ದಯ್ನ ಏನ್ರ ಏರಿಯಾ ನೆನ್ಪು ಅಯ್ತು ರೀ ಹ್ಞೂ ಹೌದಾ ನಿಮ್ಮ ಮೊಬೈಲ್ದ ಏನ್ರ ಅದು ಮೊಬೈಲ್ ಐ ಡಿ ನಂಬರ್ ಅಥ್ವ ಬಿಲ್ ರಿಸಿಪ್ಟ್ ಏನ್ರ ಇದ್ರ ಬಂದು ಸ್ಟೇಷನ್ ಕಂಪ್ಲೇಂಟ್ ಕೊಡ್ರಲ್ಲ ಅದು ರೀ ಅದು ನಿಮ್ದು ಬಿಲ್ ಇರ್ತೈತಿ ಅಲ್ಲಾ ಅದ್ರ ಮ್ಯಾಲ ನಂಬರ್ ಇರ್ತತಿ ನಿಮ್ಮ ಸಿಮ್ ಕಾರ್ಡ್ ನಂಬರ್ ಹಾಕಿ ಎಲ್ಲ ಕೊಟ್ರ ನಾವು ಬಂದಂದ್ ಟೆಸ್ಟ್ ಮಾಡಿ ನಿಮ್ಗ ಹುಡುಕ್ ಕೊಡ್ತೀವಿ ರೀ ಮೊಬೈಲ್ ನಿಮ್ದು ಯಾವುದು ನಿಮ್ಮ ನಿಯರೆಸ್ಟ್ ಸ್ಟೇಷನ್ ಯಾವ್ದು ಇದ್ದರು ಹೋಗಿ ಕಂಪ್ಲೇಂಟ್ ಕೊಡಿ ಏನು ಪ್ರಾಬ್ಲಮ್ ಇಲ್ಲ ಎಲ್ಲಾ ನಾವು ಹುಡುಕಿ ಕೊಡ್ತೀವಿ ಹಾಂ ಸಿಗತದಲ್ಲ ನೀವು ಎಷ್ಟು ಲಘು ಬಂದು ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡ್ತ್ರೆ ಅಷ್ಟು ಲಘುನ ನಮ್ಮ ಕೆಲಸ ಚಲು ಮಾಡ್ತೀವಿ ರೀ ಹಾಂ ಅದು ರೀ ಬಂದು ಸ್ಟೇಷನಿಂದ ನಿಮ್ದು ಮೊಬೈಲ್ ನಂಬರು ಮತ್ತು ನಿಮ್ದು ಡಿಟೈಲ್ಸ್ ಮತ್ತು ಮೊಬೈಲ್ ಅದು ಬೊ ಬಾಕ್ಸಿದ ಒಂದು ಕೊಟ್ಟಿರ್ತಾರಲ್ಲ ನಂಬರ್ ಇರ್ತತಲ್ಲ ಅದು ಐ ಎಮ್ ಎ ಇ ಅಂತ ನಂಬರ್ ಅದು ತಗೊಂದು ಬಂದ್ಮ್ಯಾಕ ಕಂಪ್ಲೇಂಟ್ ರಿಜಿಸ್ಟ್ರ್ ಮಾಡ್ರಿ ನಾವು ಟ್ರೇಸ್ ಮಾಡಿ ನಿಮ್ಮ ಮೊಬೈಲ್ ಸಿಕ್ಕುಡೆ ನಿಮ್ಗ ಇಂಫಾ ಮಾಹಿತಿ ಕೊಡ್ತೀವಿ ರೀ ಹಾಂ ಸರಿ ಆಯಿತು ಸರಿ ಸರಿ ಸರಿ